ಹಲೋ ಹಲೋ ಯಾರು ಹಾಂ ಹೇಳ್ರಿ ಹ್ಞೂ ಹಾಂ ರಿಮ್ ಬಿಜಾಪುರ ರೀ ಹಾಂ ರೀ ಸರ್ ಹಾಂ ಎಷ್ಟು ಜನ ಬರೋರು ವ್ಯವಸ್ಥೆ ಅಂದ್ರೆ ರೀ ಇಲ್ಲಿ ಇವ ನಿಮ್ಗೆ ಉಳ್ಕೊಳ್ಳಾಕೆ ರೀ ಹಾಂ ಆಯ್ತು ರೀ ನಮ್ಮ ಮನ್ಯ ಮನಿ ಅದು ಅದ ರೀ ಮನೆ ಇದ್ರ ನಡಿತೀತಿ ಇಲ್ರಿ ಹಾಂ ಸರೆ ನೋಡ್ತಿರಿ ಹಾಂ ಹಾಂ ಸರಿ ರೀ ಸರ್ ನೋಡ್ತಿರಿ ಸರ್ ನೋಡಿ ಹೇಳ್ತಿರಾ ಹ್ಞೂ ಒಂದು ಇಪ್ಪತ್ತು ಸಾವಿರ ಇಪ್ಪತ್ತೈದು ಸಾವಿರ ಆಗತ್ತೆ ನೋಡ್ರಿ ಕಮ್ಯರ ನೋಡ್ತಿರಾ ನೋಡಿ ಹೇಳ್ತೀನಿ ಹ್ಞೂ ನಾವು ಬಬ್ಲೇಶ್ವರ

ಹಾಂ ರೀ ಹತ್ರ ಆಕ್ಕತ್ತೆ ರೀ ಹಾಂ ಊಟ ರೀ

ಹಾಂ ಎಲ್ಲ ಥರ ಸಿಗ್ತದೆ ರೀ ಹಾಂ ಸಿಗ್ತೈತ್ರಿ ಎ ಮುಂಜಾಲಿ ಟಿಫಿನ್ ಸಿಗ್ತೈತ್ರಿ ಮಧ್ಯಹ್ನ ಊಟ ಬೇಕಂದ್ರ ಊಟ ಸಿಗ್ತೈತ್ರಿ ಸಂಜೆ ಮುಂದೆ ರಾತ್ರಿ ಊಟ ನಿಮ್ಗ ಏನು ಬೇಕು ಅದು ಸಿಗ್ತಾವ ರೀ ಹಾಂ ಚಲೋ ಐತ್ರಿ ಹಾಂ ಸರ್ ಪ್ಲೇಸ್ಗಳು ನೋಡೇರಿ ಹಾಂ ಸರಿ ರೀ ಸರಿ ರೀ